ನಮ್ಮ ಕರ್ನಾಟಕದಲ್ಲಿ ನೋಡುವಂತಹ ಹಲವಾರು ಸುಂದರ ಸ್ಥಳಗಳಿವೆ ಮತ್ತು ಆಕರ್ಷಿ ಜನರನ್ನು ಆಕರ್ಷಿಸುವಂತಹ ಸುಂದರವಾದ ಸ್ಥಳಗಳು ಮತ್ತು ಜಲಪಾತ ಬೆಟ್ಟ ಗುಡ್ಡಗಳು ಮತ್ತು ಸಮುದ್ರಗಳು ಹಾಗೂ ಜನರು ಜನರನ್ನು ತುಂಬ ಸಂತೋಷಪಡಿಸುವಂತಹ ಸ್ಥಳಗಳು ಕೂಡ ಇವೆ ಅದರಲ್ಲಿ ನನಗೆ ಇಷ್ಟವಾದ ಸ್ಥಳಗಳು ಯಾವುವೆಂದರೆ ಉಡುಪಿ ಹೊನ್ನಾವರ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಮತ್ತು ಹೊನ್ನಾವರ ಧರ್ಮಸ್ಥಳ ಗೋವಾ ಗೋಕರ್ಣ ಇನ್ನು ಹಲವಾರು ಮುಂತಾದ ಸ್ಥಳಗಳಿವೆ ನನಗೆ ತುಮ್ ನನಗೆ ಆ ಸ್ಥಳಗಳಿಗೆ ಹೋಗಿ ಭೇಟಿ ನೀಡಲು ತುಂಬ ಸಂತೋಷವಾಗುತ್ತದೆ ಮತ್ತು ಏನೋ ಒಂದು ತರಹದ ಸಹ ಖುಷಿಯನ್ನು ಕೊಡುತ್ತದೆ ಆದುದರಿಂದ ನಾನು ಅಲ್ಲಿಗ ಹೋಗಲು ಮತ್ತು ಭೇಟಿ ನೀಡಲು ಅಲ್ಲಿಗೆ ಹೋಗಿ ಭೇಟಿ ನೀಡಲು ನನಗೆ ಏನೋ ಒಂಥರಾ ಸಂ ಏನೋ ಒಂಥರಾ ಸಂತೋಷ ಮತ್ತು ಇಷ್ಟವಾಗುತ್ತದೆ ಮತ್ತು ಇನ್ನು ಇನ್ನು ಹೇಳಬೇಕಾದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸ್ಥಳಗಳಿಗೆ ಹೋಗಲು ಕೂಡ ತುಂಬ ಇಷ್ಟವಾಗುತ್ತದೆ ಆದ್ ಆದುದ್ದರಿಂದ ನಾನು ನಾನು ನನ್ನ ಒಂದು ಸ್ಥಳಗಳ ಭೇಟಿಯಿಂದ ಅರ್ಧ ಸ್ಥಳ ಅರ್ದ ಸ್ಥಳಗಳನ್ನು ನಾನು ಭೇಟಿ ನೀಡಿದ್ದೇನೆ ಇನ್ನು ನಾನು ನೋಡುವಂತಹ ಹಲವಾರು ಸ್ಥಳಗಳಿವೆ ನಮ್ಮ ಕರ್ನಾಟಕದಲ್ಲಿ ಮತ್ತು ನನಗೆ ನನಗೆ ವರ್ಷ ವರ್ಷ ನಾನು ಹೋಗುವಂಥ ಸ್ಥಳಗಳು ತುಂಬ ಇಷ್ಟವಾದುದರಿಂದ ನಾನು ಅಲ್ಲಿಗೆ ಹೋಗಿ ಬರದಿದ್ದಲ್ಲಿ ನನಗೆ ಏನೋ ಒಂದು ಕುತು ಕುತೂಹಲ ಮತ್ತು ಅಸಂಕೋಚಕರವಾಗುತ್ತದೆ ಆದುದರಿಂದ ನಾನು ನಾನು ಹೊನ್ನಾವರ ಮತ್ತು ಶಿವಮೊಗ್ಗ ಮತ್ತೆ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಮಡಿಕೇರಿ ಧರ್ಮಸ್ಥಳ ಈ ಸ್ಥಳಗಳಿಗೆ ನಾನು ವರ್ಷಕ್ಕೊಮ್ಮೆಯಾದರೂ ಭೇಟಿ ನೀಡುತ್ತೇನೆ ಮತ್ತು ಅಲ್ಲಿನ ಒಂದು ಸೌಂದರ್ಯ ನೋಟವನ್ನು ಮತ್ತು ಬೆಟ್ಟ ಗುಡ್ಡಗಳನ್ನು ಜಲಪಾತಗಳನ್ನು ವೀಕ್ಷಿಸಿಕೊಂಡು ನಾನು ಮತ್ತು ಮರಳಿ ಬರುತ್ತೇನೆ ಹಾಗೂ ನಮ್ಮ ಮೈಸೂರಿನ ಅರಮನೆ ಮತ್ತು ಚಾಮುಂಡಿ ಬೆಟ್ಟದ ಬೆಟ್ಟದವನ್ನು ಕೂಡ ನೋಡಲು ಏನೋ ಒಂದು ಕುತೂಹಲ ಮತ್ತು ಏನೋ ಒಂದು ಸಂತೋಷ ಹಂಗೆ ಮತ್ತು ನಮ್ಮ ಮೈಸೂರಿನ ಹತ್ತಿರವಿರುವ ಕೆ ಆರ್ ಎಸ್ ಡ್ಯಾಮ್ ಅದರಲ್ಲಿ ನಡೆಯುವಂತಹ ಮ್ಯೂಸಿಕಲ್ ವಾಟರ್ ನೋಡಲು ಕೂಡ ಎರಡು ಕಣ್ಣು ಸಾಲದು ಇನ್ನು ಹಲವಾರು ಸ್ಥಳಗಳಿವೆ ನೋಡುವಂತಹವು ಆದುದರಿಂದ ನಮ್ಮ ಕರ್ನಾಟಕದಲ್ಲಿರುವ ಸ್ಥಳಗಳನ್ನು ನಾವು ವೀಕ್ಷಿಸಿ ಕೊಂಡು ಮನಃ ಸಂತೋಷಗೊಳಿಸಿ ಸಂತೋಷ ಪಳ್ಳಿ ಪಡಿಸಿಕೊಂಡು ಇನ್ನು ಹ ಇನ್ನು ಹೆಚ್ಚಿನ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿ ನಾ ಅದರ ಒಂದು ಪ್ರಕೃತಿ ಸೌಂದರ್ಯ ನೋಟವನ್ನು ಕಣ್ತುಂಬಿಕೊಂಡು ಮತ್ತು ಸಂತೋಷ ಸಂತೋಷಪಟ್ಟು ನಾವು ಮಾಡುವಂತಹ ಒಂದು ಕೆಲಸವನ್ನು ನೋಡಿಕೊಂಡು ಮತ್ತು ನಾವು ಓಡಾಡುವಂತಹ ಸ್ಥಳಗಳು ಮತ್ತು ನಮಗೆ ಇಷ್ಟವಾದಂತಹ ಸ್ಥಳಗಳನ್ನು ನೋಡಲು ಏನೋ ತುಂಬ ಸಂತೋಷ ನೀಡುತ್ತದೆ ಎಂದು ಹೇಳುತ್ತೇನೆ